ಹೈಕ್ ಮಾಡುವಾಗ ನಮಗೆ ಸಂಭವಿಸುವ ಅತಿ ಅನಿರೀಕ್ಷಿತ ಸಂಗತಿಗಳೆಂದರೆ ನಮಗೆ ತಿಳಿಯದಂಥ ಉಬ್ಬು ತಗ್ಗುಗಳು ಮತ್ತು ನಮಗೆ ಅರಿವಿಲ್ಲದ ಜಾಗದ ಬಗ್ಗೆ ಕಡಿಮೆ ಮಾಹಿತಿ ಇವೆಲ್ಲವೂ ನಮಗೆ ಹೈಕ್ ಮಾಡುವಾಗ ಸಂಭವಿಸುವಂತಹ ಅನಿರೀಕ್ಷಿತ ಸಂಗತಿಗಳು ನಾವು ಟ್ರೆಕಿಂಗ್ಗಳಿಗೆ ಹೋಗಿದಾಗ ಬಹಳಷ್ಟು ಫೋಟೋಗಳನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಅವೆಲ್ಲವೂ ನಮ್ಮ ಸುರಕ್ಷತೆಯ ನೋಡಿಕೊಂಡು ಆಗಿರುತ್ತವೆ ಎತ್ತರದ ಪ್ರದೇಶಗಳಿದ್ದಾಗ ಅತಿ ಹಿಂದಕ್ಕೆ ತುದಿಯಲ್ಲಿ ನಿಂತುಕೊಂಡು ಫೋಟೋಗಳನ್ನ ತೆಗೆದುಕೊಳ್ಳುವುದು ಬಹಳಷ್ಟು ಅಪಾಯಕಾರಿ ಆಗಿರುತ್ತದೆ ಆದ್ದರಿಂದ ಫೋಟೋಗಳನ್ನು ತೆಗೆದುಕೊಳ್ಳುವ ಮುನ್ನ ನಾವಿರುವ ಜಾಗವನ್ನು ನಮ್ಮ ಸುರಕ್ಷತೆಯನ್ನು ನೋಡಿಕೊಂಡು ಫೋಟೋಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅವುಗಳನ್ನು ಪೋಸ್ಟ್ ಮಾಡುವ ಮೊದಲೂ ಅವುಗಳನ್ನು ಪರಿಶೀಲಿಸಿ ನಂತರ ಪೋಸ್ಟ್ ಮಾಡುತ್ತೇವೆ ಅದು ನಮಗೆ ಇಷ್ಟ ಇದ್ದರೆ ಮಾತ್ರ